ನಮ್ಮ ಊರು ಮೈಸೂರು ಹಾಗೂ ನಮ್ಮ ನಗರದಲ್ಲಿ ಹೆಚ್ಚು ಹೆಚ್ಚು ಹೆಚ್ಚೆಚ್ಚು ಸಂಗತಿಗಳು ನನಗೆ ತುಂಬ ಅಚ್ಚುಮೆಚ್ಚಾಗಿದೆ ಅದರಲ್ಲಿ ಅತ್ಯಂತ ತುಂಬ ಇಷ್ಟ ಆಗುವಂಥದ್ದು ಅಂದರೆ ದಸರಾ ದಸರವು ವರ್ಷಕ್ಕೊಮ್ಮೆ ಬರುವುದು ಹಾಗೂ ಇದು ಮೈಸೂರಿಗರಿಗೆ ಇದು ಹಬ್ಬವೇ ಹೌದು ಏಕೆಂದರೆ ಪ್ರತಿ ವರ್ಷ ಬೆಟ್ಟದ ಮೇಲಿರುವ ಚಾಮುಂಡಿಯನ್ನು ಬೆಟ್ಟದ ತಾಯಿಯಾದ ಚಾಮುಂಡಿಯನ್ನು ಕೆಳಗೆ ತಂದು ಅರಮನೆಯಲ್ಲಿರುವ ಅಂಬಾರಿಯಲ್ಲಿ ಕೂರಿಸಿ ಹಾಗೂ ಆನೆಗಳ ಮೇಲೆ ಸ್ ಜಂಬೂ ಸವಾರಿಯಾಗಿ ಇಡೀ ಮೈಸೂರು ನಗರವನ್ನು ಸುತ್ತಿಸುತ್ತಾರೆ ಹಾಗೂ ಅದನ್ನು ನೋಡುವುದೇ ನಮ್ಮ ಮೈಸೂರಿಗರ ಕಣ್ಣಿಗೆ ಹಬ್ಬ ಅದಲ್ಲದೇ ನಮ್ಮ ಮೈಸೂರಿಗೆ ಆ ದಸರದ ಸಮಯದಲ್ಲಿ ಇಡೀ ನಗರವೇ ಬೆಳಕಿನಿಂದ ಕೂಡಿರುತ್ತದೆ ಗಲ್ಲಿ ಗಲ್ಲಿ ಬೀದಿ ಬೀದಿಯಲ್ಲಿ ಹೂವು ಹಣ್ಣು

ಲೈಟ್ಸ್ಗಳಿಂದ ತುಂಬಿರುತ್ತದೆ ಹೊರಗಡೆ ದೇಶ ಬೇರೆ ದೇಶ ಬೇರೆ ರಾಜ್ಯ ಬೇರೆ ಜಿಲ್ಲೆಗಳಿಂದ ಜನರು ಸರಾಗವಾಗಿ ಬರುತ್ತಾರೆ ನಮ್ಮ ಮೈಸೂರಿನಲ್ಲಿ ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ನಾವು ಆ ಪೂರ್ತಿ ತಿಂಗಳೇ ತಗೊಂಡ್ರೂ ಎಲ್ಲ ಕಡೆಯಿಂದ ಜನ ಬರ್ತಾರೆ ಇಲ್ಲಿ ಖುಷಿಯಾಗಿ ಗ್ಯಾದರ್ ಆಗ್ತಾರೆ ದಸರನ ಕಣ್ಣು ತುಂಬ್ಕೊಳ್ತಾರೆ ಹಾಗೂ ಸುಮಾರು ಸುಮಾರು ಪ್ರದರ್ಶನಕ್ಕಿರುತ್ತದೆ ಈಗ ಆಹಾರ ಮೇಳ ಆಗಿರ್ಬೋದು ಅಲ್ಲಿ ನಿಮಗೆ ಕಂಪ್ಲೀಟ್ ಎಲ್ಲ ತರಹದ ಆಹಾರ ಸಿಗುತ್ತೆ ಹಾಗೇ ನಾವು ಇದಕ್ಕೆ ಹೋದರೆ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಅಲ್ಲಿ ನಿಮಗೊಂದು ಹತ್ತು ಹಲವು ನೂರು ಇನ್ನೂರಕ್ಕಿಂತ ಹೆಚ್ಚು ಅಂಗಡಿಗಳಿರುತ್ತೆ ನೀವು ಬೇಕಾಗಿದ್ದನ್ನು ತಗೊಳ್ಬೋದು ತುಂಬ ಕಡಿಮೆ ದರದಲ್ಲಿರುತ್ತೆ ಮತ್ತು ಎಲ್ಲ ಥರದ್ದು ಹಾಗೆಯೇ ಅಲ್ಲಿಯೇ ಇನ್ನೊಂದು ಭಾಗ ಇದೆ ಅಲ್ಲಿ ಮಕ್ಳಿಗೆ ಆಟ ಆಡೋದಿರ್ಬೋದು ನಾವು ದೊಡ್ಡೋರು ಸಹ ಆಟ ಆಡ್ಬೋದು ಹತ್ತು ಹಲವು ಐವತ್ತಕ್ಕಿಂತ ಜಾಸ್ತಿ ಆಟ ಆಡೋದಿರುತ್ತೆ ಹಾಗೂ ಅಲ್ಲಿ ಆ ಸಮಯದಲ್ಲಿ ನಮಗೆ ನಮ್ಮ ಸ್ನೇಹಿತರಿರ್ಬೋದು ನಮ್ಮ ಬಂಧುಗಳಿರ್ಬೋದು ಬೇರೆ ಜಿಲ್ಲೆ ಬೇರೆ ರಾಜ್ಯದಿಂದ ಬರ್ತಾರೆ ಅವ್ರದನ್ನು ನೋಡೋಕ್ಕೆ ಹಾಗಾಗಿ ನಾವು ಮೈಸೂರವರಾಗಿ ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕಂತೂ ಸಾಧ್ಯ ಇಲ್ಲ ನಾವು ಎಷ್ಟೊಂದು ಸಾರಿ ಟ್ರಾಫಿಕ್ ಎಷ್ಟೇ ಜಾಸ್ತಿ ಇದ್ದರೂ ಗಾಡಿ ನಿಲ್ಲಿಸಿ ನಾವು ನಡ್ಕೊಂಡು ಹೋಗ್ತೀವಿ ಆ್ಯಕ್ಚುಲಿ ನಾವು ದಸರಾ ಟೈಮಲ್ಲಿ ಮಾತ್ರ ಮೈಸೂರಲ್ಲಿ ತುಂಬ ನಡೆಯೋದು ಆ್ಯಂಡ್ ತುಂಬ ಎಂಜಾಯ್ ಮಾಡ್ತೀವಿ ಎಲ್ಲ ಒಟ್ಟಿಗೆ ಗ್ಯಾದರ್ ಆಗ್ತೀವಿ ಆಹಾರ ಮೇಳದಲ್ಲಿ ತಿಂತೀವಿ ಆಹಾರ ಮೇಳದಲ್ಲಿ ಒಂದು ಹತ್ತು ಹಲವು ಆಹಾರಗಳಿರುತ್ತೆ ಹಾಗೂ ಗೃಹ ಮೇಳ ಅಂತ ಆಗುತ್ತೆ ಮನೆಗೆ ಬೇಕಾಗಿರೋ ಪ್ರತಿ ಒಂದು ಸ್ಪೂನಿಂದ ಹಿಡಿದು ಒಂದು ಕ್ವಾಟ್ ಬೆಡ್ ತನಕ ಎಲ್ಲ ಅರೇಂಜ್ ಆಗಿರುತ್ತೆ ಎಲ್ಲ ನಿಮ್ಗೇನು ಬೇಕು ಎಲ್ಲ ಸೆಲೆಕ್ಟ್ ಮಾಡ್ಕೋ ಸೋಫಾ ಎಲ್ಲ ಇರುತ್ತೆ ಆ್ಯಂಡ್ ಆಲ್ಮೋಸ್ಟ್ ಆಂಟಿಗಳೆಲ್ಲ ಆಲ್ಮೋಸ್ಟ್ ಇದಕ್ಕೆ ಹೋಗ್ತಾರೆ ಗೃಹ ಮೇಳಕ್ಕೋಗ್ತಾರೆ ನಾವೆಲ್ಲ ಆಲ್ಮೋಸ್ಟ್ ಆಹಾರ ಮೇಳಕ್ಕೆ ಹೋಗ್ತೀವಿ ನಾವು ಊಟ ತಿನ್ನಬೇಕು ಹೊಸ ಹೊಸ ಎಲ್ಲ ಎಲ್ಲ ವಿಭಿನ್ನವಾದ ಹೋಟಲ್ಗಳು ಅಲ್ಲಿ ಹಾಕಿರ್ತಾರೆ ಉತ್ತರ ಕರ್ನಾಟಕದ ಊಟ ಇರ್ಬೋದು ದಕ್ಷಿಣ ಭಾರತದ ಊಟ ಇರ್ಬೋದು ರೊಟ್ಟಿ ಮುದ್ದೆ ಮಾಂಸಹಾರ ಸಸ್ಯಹಾರ ಎಲ್ಲ ಪದಾರ್ಥಗಳಿರುತ್ತೆ ಹಾಗೂ ಇನ್ನೂ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲೋದ್ರೆ ತುಂಬ ಆಟಗಳಿರುತ್ತೆ ಹಾಗೂ ಈ ಟೈಮಲ್ಲಿ ಯುವ ಸಂಭ್ರಮ ಕಲಾ ಸಂಭ್ರಮ ಅಂತ ನಡೆಯುತ್ತೆ ಯುವ ದಸರಾ ಅದ್ಧೂರಿಯಾಗಿ ನಡೆಯುತ್ತೆ ಎಲ್ಲ ಕನ್ನಡದ ಸೆಲೆಬ್ರಿಟೀಸ್ ಬರ್ತಾರೆ ಭಾಗವಹಿಸ್ತಾರೆ ಹಾಡುಗಾರ್ರು ಬರ್ತಾರೆ ಸೋನು ನಿಗಮ್ ಶ್ರೇಯಾ ಘೋಷಾಲ್ ತುಂಬ ತುಂಬ ಜನ ಬರ್ತಾರೆ ನಾವು ತುಂಬ ಪಂಕ್ಷನ್ಸ್ನ ಅಟೆಂಡ್ ಮಾಡ್ತೀವಿ ಸಾವಿರಾರು ಹತ್ತು ಸಾವಿರ ಇಪ್ಪತ್ತು ಸಾವಿರ ಜನ ಎಲ್ಲ ಸೇರ್ಕೊಳ್ಬೋದಾದಂತಹ ಗ್ರೌಂಡ್ಗಳಿರುತ್ತೆ ಎಲ್ಲ ಕಾಲೇಜ್ ದಸರಾ ಸ್ಟಾರ್ಟ್ ಆಗೋಕೆ ಹದಿನೈದು ಇಪ್ಪತ್ತು ದಿವಸ ಇದ್ದಾಗಲೇನೆ ಅದಕ್ಕೆ ಅರೇಂಜ್ಮೆಂಟ್ಸ್ ಸ್ಟಾರ್ಟ್ ಆಗಿರುತ್ತೆ ಒಂದು ತಿಂಗಳು ಒಂದುವರೆ ತಿಂಗಳು ಇದ್ದಾಗಲೇನೆ ಸ್ಟಾರ್ಟ್ ಆಗಿರುತ್ತೆ ಎಲ್ಲ ಕಾಲೇಜಿಂದ ಒಂದು ಫಂಕ್ಷನ್ ಪ್ರತಿಯೊಂದು ಕಾಲೇಜೂನು ಪರ್ಫಾರ್ಮ್ ಮಾಡುತ್ತೆ ಫಸ್ಟ್ ರೌಂಡಲ್ಲಿ ನೆಕ್ಸ್ಟ್ ಅದ್ರಲ್ಲಿ ಸೆಲೆಕ್ಟ್ ಆದವರು ಯುವ ದಸ್ರಾಗೆ ಹೋಗ್ತಾರೆ ಈ ಥರ ಆಮೇಲೆ ಫೋಟೋ ಸೆಷನ್ಸ್ ಇರುತ್ತೆ ಲೈಕ್ ಫೋಟೋ ಕಾಂಪಿಟೇಷನ್ ಇರುತ್ತೆ ನಮಗೆ ಇಷ್ಟ ಇಷ್ಟ ಆಗುವಂತಹ ಮೈಸೂರ್ದು ಯಾವುದೇ ಮಾನ್ಯುಮೆಂಟ್ ಪಕ್ಕ ನಾವು ಫೋಟೋ ಯಾವ ಸೆಲ್ಫಿ ಸೆಲ್ಫಿ ಕಾಂಪಿಟೇಷನ್ ಇರುತ್ತೆ ಹಾಗೂ ತುಂಬ ತುಂಬ ತುಂಬ ಕಾಂಪಿಟೇಷನ್ಸ್ ಇರುತ್ತೆ ಆ್ಯಂಡ್ ನಾವೂ ಅದ್ರಲ್ಲಿ ಭಾಗವಹಿಸಿದ್ವಿ ಮೈಸೂರವರಾಗಿ ನಮಗೆ ಇದು ತುಂಬ ತುಂಬ ಇಷ್ಟ ದಸರಾ ಟೈಮು ಅಂಬಾರಿ ಆನೆಗಳು ಹೋಗ್ತಿರುತ್ತೆ ದಸರಾ ಸ್ಟಾರ್ಟ್ ಆಗಿ ಹದಿನೈದು ದಿವಸ ಇದ್ದಾಗಲೇನೆ ಹದಿನೈದು ಒಂದು ತಿಂಗ್ಳು ಇದ್ದಾಗಲೇನೆ ಆನೆಗಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಬಲರಾಮ ಭೀಮ ಇವ್ರೆಲ್ಲರು ಇದೆಲ್ಲ ನಮ್ಮ ಆನೆಗಳ ಹೆಸರು ಆಮೇಲೆ ಕುದುರೆಗಳ್ದು ಪೊಲೀಸ್ಗಳೆಲ್ಲ ಕುದುರೆ ಮೇಲೆ ಹತ್ತಿ ಬೀದಿ ಬೀದಿ ರೌಂಡ್ಸ್ ಹಾಕ್ತಿರ್ತಾರೆ ಅಂರೆದ ಅವರು ಅಭ್ಯಾಸ ಮಾಡ್ಕೊಳ್ತಾ ಇರ್ತಾರೆ ಪ್ರತಿದಿನ ಅದನ್ನು ನಾವು ಮೈಸೂರಲ್ಲಿ ಸಿಟಿಲಿ ಓಡಾಡಬೇಕಾದ್ರೆ ಅದು ಕಣ್ಣು ತುಂಬ್ಕೊಳ್ಳೋದೆ ಖುಷಿ ಆನೆಗಳು ರೋಡ್ ಬ್ಲಾಕ್ ಮಾಡಿ ಆನೆಗಳಿಗೆ ಪ್ರಾ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ ಅಭ್ಯಾಸ ಮಾಡಿಸ್ತಾ ಇರ್ತಾರೆ ಇದು ನನಗೆ ತುಂಬ ಇಷ್ಟ ಆಗುವ ಸಂಗತಿ ನಾನು ಮೈಸೂರವಳಾಗಿ ನೆಚ್ಚಿನ ಸಂಗತಿ ಆಗಿದೆ